ನಮ್ಮ ಭಾರತ ಮೊದಲಿಗಾಗಿ ಹೇಳೋದಾದ್ರೆ ಕ್ರೀಡೆಗಳಿಗೆ ಒಂದು ಹೆಸರುವಾಸಿಯಾದ ಕ್ಷೇತ್ರ ಅಂದರೆ ನಮ್ಮ ಭಾರತವು ಕ್ರೀಡಾ ಕ್ಷೇತ್ರದಲ್ಲಿ ಅತಿ ಸಾಧನೆಯನ್ನು ಮಾಡಿದೆ ನನಗೆ ಗೊತ್ತಿರುವ ಪ್ರಕಾರ ನನಗೆ ಅಚ್ಚುಮೆಚ್ಚಿನ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಯಾಕಂದರೆ ಕ್ರಿಕೆಟಿಗೆ ಯಾರು ಅಭಿಮಾನಿಗಳಿಲ್ಲ ವಿರಾಟ್ ಕೊಹ್ಲಿ ಅಂತಹ ಅದ್ಬುತ ಆಟಗಾರರು ಇರುವಾಗ ಕ್ರಿಕೆಟನ್ನು ನಾನಲ್ಲ ಬೇರೆ ಯಾರು ಸಹ ನೋಡ್ತಾರೆ ನನ್ನ ನನಗೆ

ಇನ್ನು ನಾವು ಆ ಕಬಡ್ಡಿಯನ್ನು ನೋಡ್ತಾ ಇದ್ರೆ ನೋಡುವ ನೋಡುವ ಅಂತಾಗ್ತದೆ ಇನ್ನು ನಮ್ಮ ಬೆಂಗಳೂರಿನ ಪನ್ ನಮ್ಮ ಬೆಂಗಳೂರಿನ ಜನರು ಕಬಡ್ಡಿ ಆಡಲಿಕ್ಕೆ ಹೋಗುವಾಗ ಎಲ್ಲಿಲ್ಲದ ಆಸಕ್ತಿ ಅಂದರೆ ನಮ್ಮ ಜನರೆಲ್ಲ ಆಟಾಡೋದು ಬೆಂಗಳೂರು ಬರಬೇಕು ಅಂತ ಇನ್ನು ಟೆನ್ನಿಕ್ ಕ್ಷೇತ್ರದಲ್ಲಿ ಕೂಡ ನಮ್ಮ ಒ ನಮ್ಮ ಭಾರತ ದೇಶ ಅತ್ಯುನ್ನತ ಸಾಧನೆಯನ್ನು ಮಾಡಿದೆ ಇನ್ನು ಕಬಡ್ಡಿಯಲ್ಲಿ ಅನೂಪ್ ಕುಮಾರ್ನಂತಹ ಆಟಗಾರರು ಬಹಳ ಅದ್ಬುತವಾದ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಭಾರತದ ಕೀರ್ತಿಯನ್ನು ಎತ್ತರಕ್ಕೆ ಕಂಡೊಯ್ ಕೊಂಡೊಯ್ದಿದ್ದಾರೆ ಇನ್ನು ಇದ ಇನ್ನು ಇನ್ನು ಬ್ಯಾಟ್ಮಿಂಟನ್ ಕ್ಷೇತ್ರದಲ್ಲಿ ಹೇಳಬೇಕಂದ್ರೆ ನಮ್ಮ ಹುಡುಗಿಯರೆ ಮೇಲುಗೈ ಪಿ ವಿ ಸಿಂಧು ಅಂತಹ ಅದ್ಬುತ ಆಟಗಾರರು ನಮ್ಮ ಭಾರತಕ್ಕೆ ಅತ್ಯುನ್ನತ ಸಾಧನೆಯನ್ನು ಮಾಡಿ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಇದೆಲ್ಲ ನಾನು ನೋಡುವಾಗ ನನಗೆ ಸಹ ಅನಿಸ್ತದೆ ಇವರ ಹಾಗೆ ನಾವು ಸಹ ಒಂದು ಸಾಧನೆ ಮಾಡಬೇಕಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಭಾರತ ಇಷ್ಟೆಲ್ಲ ಮುಂದೆ ಹೋಗಿದೆ ನಾವು ಇನ್ನು ಭಾರತವನ್ನು ಮೇಲೆ ಇಡಬೇಕು ಹಾಗೆಲ್ಲ ಅನಿಸ್ತದೆ ಇನ್ನೂ ಕ್ರಿಕೆಟ್ ವಿಷಯಕ್ಕೆ ಬರುವಾಗ ಒಂದು ಮೊನ್ನೆ ವರ್ಲ್ಡ್ ಕಪ್ ಆಯಿತು ಎಲ್ಲರು ಸಹ ವರ್ಲ್ಡ್ ಕಪ್ಪನ್ನು ನೋಡಲಿಕ್ಕೆ ಮುಗಿ ಬಿದ್ದಿದ್ದಾರೆ ಯಾಕಂದರೆ ಅಷ್ಟು ಅಭಿಮಾನಿಗಳಿದ್ದಾರೆ ವರ್ಲ್ಡ್ ಕಪ್ಪನ್ನು ನೋಡಲಿಕ್ಕೆ ಯಾಕಂದರೆ ವರ್ಲ್ಡ್ ಕಪ್ ನಮ್ಮ ಭಾರತ ದೇಶದ ಹೆಮ್ಮೆ ಅದಂತೂ ಸೆಮಿಫೈಲ್ ವರ್ಲ್ಡ್ ಕಪ್ನ ಸೆಮಿಫೈಲ್ನಲ್ಲಿ ಒಂದು ನಮ್ಮದು ಹತ್ತು ಕೊನೆಯ ಅಂತಿಮ ಘಟ್ಟಕ್ಕೆ ಹೋಗುವ ಮೊದಲನೆ ಹಿಂದಿಯ ಪಂದ್ಯಕ್ಕೆ ಅಂದರೆ ಸೆಮಿಫೈನಲಿಗೆ ಅಂತೂ ನಮ್ಮ ಭಾರತದ ಆಟಗಾರರು ಆಡಿದ್ದಾರೆ ಬಹಳ ಚಂದವಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅಂತು ಸಚಿನ್ ತೆಂಡುಲ್ಕರ್ನ ಸಾಧನೆಯನ್ನೇ ಹಿಂದಿಕ್ಕಿ ಮುಂದೆ ಬಂದಿದ್ದಾರೆ ಅವರು ಕೂಡ ಸಚಿನ್ ತೆಂಡುಲ್ಕರ್ ಕೂಡ ತುಂಬ ಹೆಮ್ಮೆ ಪಟ್ಟಿದ್ದಾರೆ ಅವರ ಆ ಸಾಧನೆಗೆ ನನಗಂತು ತುಂಬ ಖುಷಿಯಾಯ್ತು ಈ ಬ ತಿ ಭಾರತೀಯರು ಕೂಡ ಇದು ಸುವರ್ಣಾಕ್ಷರದಲ್ಲಿ ಬರೆದುದು ಕೊಡುದಿರುವ ದಿನ ಅಲ್ಲವಾ ಇನ್ನು ಅವರು ವಿರಾಟ್ ಕೊಹ್ಲಿ ಅವರ ಅವರ ಐವತ್ತನೆಯ ಸೆಂಚುರಿಯನ್ನು ಮುಕ್ತಾಯ ಮುಗಿಸಿದ್ದಾರೆ ಎಂತಹ ಅದ್ಬುತವಾದ ಇನ್ನು ಎಮ್ ಎಸ್ ಧೋನಿ ಅಂತೂ ಅಂದರೆ ಪಂದ್ಯದಿಂದ ಹೊರ ಅವರ ನಾಯಕತ್ವವನ್ನು ಸರಿಸಿ ಅವರು ಹೋಗುವಾಗ ತುಂಬ ಬೇಸರವಾಗಿತ್ತು ಯಾಕಂದರೆ ಭಾರತೀಯ ಕ್ರಿಕೆಟಲ್ಲಿ ಎಮ್ ಎಸ್ ಧೋನಿ ಅವರನ್ನು ನೋಡೋದೆ ಒಂದು ಚಂದದ ಮಾತು ಅಲ್ವೆ ಇನ್ನು ಟೆನ್ನಿಕ್ ಕ್ಷೇತ್ರದಲ್ಲಿ ಅಂತು ನಮ್ಮ ಭಾರತ ದೇಶ ದಿನ ದಿನ ದಿನ ಸಾಧನೆಗಳನ್ನು ಮಾಡ್ತದೆ ಇದೆ ಇನ್ನು ಭಾರತ ದೇಶದಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಭಾರತ ದೇಶದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಕ್ಷೇತ್ರಗಳಂದರೆ ಅದೊಂದು ಕ್ರಿಕೆಟ್ ಕ್ಷೇತ್ರ ಅತ್ಯುರ್ ಮೊದಲ ಬಾರಿ ಹೇಳೋದಾದ್ರೆ ಎಲ್ಲರ ನನ್ನ ಪ್ರಕಾರ ಹೇಳೋದಾದ್ರೆ ನನ್ನ ಬಾಯಲ್ಲಿ ಕೂಡ ಜನರ ಬಾಯಲ್ಲಿ ಕೂಡ ಹೆಚ್ಚಾಗಿರುವುದದು ಕ್ರಿಕೆಟೆ ಎಲ್ಲರು ಕೂಡ ಕ್ರಿಕೆಟನ್ನು ಆನಂದಿಸುತ್ತಾರೆ ಅಭಿನಂದಿಸುತ್ತಾರೆ ಹಾಗೆ ನಾನು ಕೂಡ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಲ್ಲಿ ಕ್ರಿಕೆಟ್ ಅಲ್ಲಿ ಇರುವ ಆಟಗಾರರೆ ಈಗ ಒಂದು ಯುವ ಆಟಗಾರ ಶುಬ್ಮನ್ ಗಿಲ್ ಅವರಂತು ತುಂಬ ಅಂದರೆ ಎಲ್ಲ ಎಲ್ಲ ಯುವಜನತೆಗು ಅವರು ಇಷ್ಟ ಶುಬ್ಮನ್ ಗಿಲ್ ಬಂದರೆ ಸಾಕು ಎಲ್ಲ ಹುಡ್ಗೀರು ಕೂಡ ನಿಂತು ಚಪ್ಪಾಳೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಕೂಡ ಹಾಗೆ ನನಗೆ ಕೂಡ ಶುಬ್ಮನ್ ಗಿಲ್ ಅಂದರೆ ತುಂಬ ಇಷ್ಟ ಅವರು ಆಡುವ ಆಟ ಅವರು ಆಟ ಆಡುವ ಪರಿ ಎಲ್ಲರಿಗೆ ಸಹ ತುಂಬ ಇಷ್ಟ ಆಗ್ತದೆ ನಮ್ಮ ಮುಖ್ಯವಾಗಿ ಹೇಳುವುದಾರೆ ನಮ್ಮ ನನಗೆ ಗೊತ್ತಿರುವ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಉನ್ನತ ಮಟ್ಟದಲ್ಲಿರುವ ಆಟದ ಕ್ಷೇತ್ರ ಅಂದರೆ ಅದು ಕ್ರಿಕೆಕ್ ಕ್ಷೇತ್ರ